ಹಾಂ ಹಲೋ ಡ್ಯಾನ್ಸ್ ಮನೋಜವ್ರಾ ಹಾಂ ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಕೂಚಿಪುಡಿ ಡ್ಯಾನ್ಸನ್ನು ಸೆಲೆಕ್ಟ್ ಮಾಡಿದ್ದೀನಿ ನೀವು ಅದ್ನ ನಮ್ಗೆ ನನ್ಗೆ ಕಲಿಸ್ಬೇಕಿತ್ತು ಅಂದರೆ ನಿಮ್ಮದು ಡ್ಯಾನ್ಸಿಂಗ್ ಟೈಮಿಂಗು ಆಮೇಲೆ ರೇಟೆಲ್ಲ ಸ್ವಲ್ಪ ಹೇಳ್ತೀರಾ ವೀಕ್ಲಿಯಿಂದ ಹೇಳಿ ಹಾಂ

ನಾವು ಸ್ಟೂಡೆಂಟು

ಹಾಂ ಮೂರು ಗಂಟೆಯಿಂದ ಆಗುತ್ತೆ ಅಂದರೆ ಮು ವೀಕ್ಲಿ ಟೈಮಿಂಗ್ ಹೇಳ್ತೀರ ನೀವು ಅಂದರೆ ವೀಕ್ಲೀ ಅಂದರೆ ಓ ಯಾರು ಹಾಂ ಕೂಚಿಪುಡಿ ಕೋರ್ಯೋಗ್ರಾಫರ ಹಾಂ ಹಾಂ ಆಯಿತು ಅವ್ರು ಯಾವಾಗ ಬರ್ತಾರೆ ಅಂತಂದರೆ ಮೂರು ಗಂಟೆಯಿಂದ ನಾಲ್ಕು ಗಂಟೆ

ಹಾಂ ಅಜೆಸ್ಟ್ ಮಾಡ್ಕೊಳ್ತಿ ಆಯ್ತು ಸರಿ ಅಜೆಸ್ಟ್ ಮಾಡಿಕೊಳ್ತೀರಲ್ವ ಆಯಿತು ಆಯಿತು ಹಾಂ ಆಯಿತು ಹಾಂ ಆಮೇಲೆ ಮಂತ್ಲಿ ಎಷ್ಟಾಗ್ಬೌದು ಹಣ ಒನ್ ತೌಸಂಡ್ ಕು ಅಂದರೆ ಕೂಚಿಪುಡಿ ಸಪ್ರೇಟ್ ಒನ್ ತೌಸಂಡ ಇಲ್ಲ ಹೌದು ಹಾಂ

ಓ ಆಯ್ತು ಹಾಂ ಹಾಂ ಹಾಂ ಆಯಿತು ಸರಿ ಆಯ್ತು ನಾನು ಬರ್ಲಿಕ್ಕೆ ಅಡ್ಡಿಯಿಲಲ್ಲ ಮಂಡೆಯಿಂದ ಆಯ್ತು ಹಾಂ ಅಡ್ರಸ್ ಹೇಳು ಅಡ್ರಸ್ ನಮ್ದು ಅಡ್ರಸ್ ಹೇಳಬೇಕಾ ಹಾಂ ಆಯ್ತು ಆಯ್ತು ಹೇಳಿ ಹಾಂ ಅಂಕೋಲ ಹಾಂ ಪ್ರಭು ಮೆಡಿಕಲ್ ಮೇಲುಗಡೆ ಹಾಂ ಹಾಂ ಹೆಡ್ಡಿಂಗ್ ಇದೆ ಅಲ್ವ ಬ್ಯಾನರ್ ಸಂಗಾತಿ ರಂಗಭೂಮಿ ಅಂತ ಹಾಂ ಆಯ್ತು ಆಯ್ತು ಸರಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು